ಐದು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಏಳು ಸಾವಿರದ ಎಂಟ್ನೂರ ತೊಂಬತ್ತೆಂಟು ಒಂದು ಲಕ್ಷದ ಐನೂರ ಅರವತ್ತ ಒಂಬತ್ತು ಐದು ಲಕ್ಷದ ಅರವತ್ತಾರು ಸಾವಿರದ ಇನ್ನೂರ ತೊಂಬತ್ತು ಎರಡು ಸಾವಿರದ ನಾನ್ನೂರ ಐವತ್ತ ಒಂಬತ್ತು